ಹಲೋ ಹಲೋ ಮೇಡಮ್ ನಾವು ಶೈಲಜ ಅಂತ ಮಾತಾಡ್ತಯಿದ್ದೀವಿ ಚಿಕ್ಕಬಳ್ಳಾಪುರದಿಂದ ಮೇಡಮ್ ಇದು ಲೈಬ್ರೆರಿನಾ ಏನಿಲ್ಲ ಮ್ಯಾಮ್ ನಿಮ್ಮಲ್ಲಿ ಕೆಲವೊಂದು ಪುಸ್ತಕಗಳು ಬೇಕಾಗಿತ್ತು ನಮಗೆ ಲೈಕ್ ಅಂದರೆ ಕಾದಂಬರಿಗಳು ಸಿಗುತ್ತಾ ಮ್ಯಾಮ್ ಇಲ್ಲೆ ಹಾಂ ಗ್ರಂಥಾಲಯದಲ್ಲಿ ಹೌದಾ ಓಕೆ ಹೌದಾ ನಮಿಗೆ ಮ್ಯಾಮ್ ನಮಗೆ ಬಂದು ಕುವೆಂಪುರವರು ಬರ್ದಿರ್ತಕ್ಕಂತಹ ಶ್ರೀ ರಾಮಾಯಣ ದರ್ಶನಮ್ ಎಂಬ ಕೃತಿ ಬೇಕಾಗಿತ್ತು ಸಿಗುತ್ತಾ ಮ್ಯಾಮ್ ನಿಮ್ಮಲ್ಲಿ ಮತ್ತೆ ಹೌದು ಮತ್ತೆ ಇನ್ನೊಬ್ಬರು ಕವಿಗಳೆಂದ್ರೆ ತ್ರಿವೇಣಿಯವರು ಬರ್ದಿರ್ತಕ್ಕಂತಹ ಬೆಳ್ಳಿ ಮೋಡ ಈ ಪುಸ್ತಕ ಸಿಗುತ್ತಾ ಮ್ಯಾಮ್ ಹೌದು ಮ್ಯಾಮ್ ಸಿಗುತ್ತಾ ಮ್ಯಾಮು ನಿಮ್ಗೆ ವಾರದ ರಜಾ ದಿನ ಯಾವತ್ತು ಇರುತ್ತೆ ಹೌದಾ ಭಾನುವಾರ ಇರುತ್ತಾ ಹೌದಾ ಮೇಡಮ್ ಇವಾಗ ನಾವು ಪುಸ್ತಕ ತಗೊಂಡು ನಿಮ್ಮಿಂದ ತಗೊಂಡು ಬರ್ಬೇಕೆಂದ್ರೆ ನಾವು ಯಾವ ರೀತಿ ಪುಸ್ತಕ ತಗೊಂಡು ಬರ್ಬೋದು ಅಂದರೆ ಓಕೆ ಓಕೆ ಓಕೆ ಹಾಂ ಸರಿ ಓಕೆ ಮ್ಯಾಮ್ ಸಾರಿ ಮ್ಯಾಮ್

ಅಂದ್ರೆ ನೀವು ನಿಗದಿತ ಸಮಯವನ್ನು ಖಚಿತ ಪಡಿಸಿರ್ತೀರಾ ಹದಿನೈದು ದಿನ ಆ ಹದಿನೈದು ದಿನದ ಒಳಗಾಗಿ ನಾವು ಓದಿ ಮತ್ತೆ ನಾವು ನಮ್ಮ ಪುಸ್ತಕವನ್ನು ನಿಮಗೆ ಹಿಂದಿರುಗಿಸ್ಬೇಕಾಗತ್ತೆ ಅಲ್ವಾ ಅಂದ್ರೆ ಅದು ಇವಾಗ ನಾವು ಮುಂಗಡವಾಗಿ ಏನಾದ್ರೂ ಹಣವನ್ನು ನಿಮ್ಮಲ್ಲಿ ಕಟ್ಬೇಕಾಗತ್ತಾ ಮೇಡಮ್ ಹೌದಾ ಅಂದರೆ ಉಚಿತವಾಗಿ ಸೌಲಭ್ಯ ಸರಿ ಮೇಡಮ್ ನಾನು ಅಂದರೆ ನಾಳೆ ಭಾನುವಾರ ಬರ್ತೀನಿ ಮೇಡಮ್ ಇರುತ್ತೀರಲ್ವಾ ಮತ್ತೆ ಹಾಂ ಬೆಳ್ಳಿಮೋಡ ಏನು ಇನ್ನು ಒಂದು ವಿಷಯ ಮೇಡಮ್ ವಿದ್ಯಾರ್ಥಿಗಳಿಗೆ ಸಹಾಯವಾಗ್ತಕ್ಕಂತಹ ಪುಸ್ತಕಗಳು ಸಹ ಲಭ್ಯವಿದೆಯಾ ನಿಮ್ಮ ಗ್ರಂಥಾಲಯದಲ್ಲಿ

ತಪ್ಪದೆ ತಪ್ಪದೆ ಮೇಡಮ್ ನಾನು ನಾಳೆ ಭಾನುವಾರ ಬರ್ತೀವಿ ಬಂದು ಒಂದು ಒಂದು ಸಲ ವೀಕ್ಷಣೆ ಮಾಡ್ತೀವಿ ಮೇಡಮ್ ಧನ್ಯವಾದಗಳು ಮೇಡಮ್